ಅರವತ್ನಾಲಕ್ಕು ವಿದ್ಯೆಗಳಲ್ಲಿ ಚಿತ್ರಕಲೆ ಅಂತಕಂಥದ್ದು ಸಹ ಒಂದು ವಿದ್ಯೆ ಈ ಚಿತ್ರಕಲೆ ಅನ್ನೋದು ನೋಡಿದ್ದನ್ನ ಬರಿಯೋದಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ಮನಸ್ಸಿನ ಭಾವನೆಗಳ್ ಹೇಗಿದೆ ಅನ್ನೋದನ್ನು ಸಹ ಚಿತ್ರದ ಮೂಲಕ ನಾವು ಬರಿಬೋದು ಇತ್ತೀಚಿಗೆ ಡ್ರಾಯಿಂಗ್ಸಲ್ಲಿ ತುಂಬ ವೆರೈಟಿಸ್ ಆಫ್ ಡ್ರಾಯಿಂಗ್ಸ್ ಬಂದಿದೆ ಅದರಲ್ಲಿ ವಾಟರ್ ಪೇಂಟ್ಸ್ ಬರುತ್ತೆ ಕಲರಿಂಗ್ಸ್ ಬರುತ್ತೆ ಮತ್ತು ಆಯಿಲ್ ಪೇಂಟ್ಸ್ ಬರುತ್ತೆ ಮತ್ತು ಬರೀ ಗ್ರಾಫಿಕ್ಸ್ ಫಿಲಂಸ್ ಬರುತ್ತೆ ಗ್ರಾಫಿಕ್ ಡ್ರಾಯಿಂಗ್ಸ್ ಬರುತ್ತೆ ಈ ಥರ ಡ್ರಾಯಿಂಗ್ ಅಂತ ಬಂದಾಗ ಅದು ಬರೀ ಒಂದು ಸಣ್ಣ ವಿಚಾರ ಅಲ್ಲ ತುಂಬ ದೊಡ್ವಾಗಿ ದೊಡ್ಡದಾದಂತಹ ವಿಶಾಲವಾದದಂತಹ ಅರ್ಥನ ನಾವು ಕೊಡ್ಬೋದು ನನಗೆ ಚಿಕ್ಕ ವಯಸ್ಸಿಂದನು ಡ್ರಾಯಿಂಗ್ ಅದರೆದ್ರೆ ತುಂಬ ಇಷ್ಟ ನಮಗೆ ಸಮಯ ಕಳೀಬೇಕು ಅನಿಸಿದ್ರೆ ತುಂಬ ಬೇಜಾರಾದಾಗ ನಾನು ಡ್ರಾಯಿಂಗ್ನ ಬರಿತಾ ಇರ್ತೀನಿ ಅಂದರೆ ಕಾರ್ಟೂನ್ ಡ್ರಾಯಿಂಗ್ಸು ಮತ್ತು ಬೇರೆಯವರಿಗೆ ಮೆಸೇಜ್ ಕೊಡುವಂತಹ ಡ್ರಾಯಿಂಗ್ಸು ಇದನ್ನೆಲ್ಲ ಬರಿಯೋದು ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ ಡ್ರಾಯಿಂಗ್ ಬರಿಯೋದರಲ್ಲಿ ತುಂಬ ನೆಚ್ಚಿನ ಕಲಾವಿದ ಅಂದರೆ ಅದು ನಾನು ಅಂತಾನೇ ಹೇಳ್ಬೋದು ನನಗೆ ಬೇರೆಯವ್ರು ಮಾಡಿದ ಚಿತ್ರಕಲೆಗಳನ್ನ ನೋಡಿ ಇಷ್ಟಪಡೋದಕ್ಕಿಂತ ನಾನೇ ಬರಿಯೋ ಚಿತ್ರಕಲೆಗಳು ನನಗೆ ತುಂಬ ಇಷ್ಟ ಮತ್ತೆ ಇನ್ನೊಂದು ನಾನು ಬರಿಯೋ ಚಿತ್ರಕಲೆ ಏನಿರುತ್ತೆ ಅದು ನನ್ನ ಸುತ್ತಮುತ್ತ ಇರುವ ಎಲ್ಲ ಜನಗಳಿಗೆ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ರವಿವರ್ಮ ಅಂತ ಇದಾರಲ್ಲ ಆ ರವಿವರ್ಮನ ಕಲೆಗಳು ನನಗೆ ಚಿತ್ರಕಲೆಗಳು ತುಂಬ ಇಷ್ಟ ಹೇಳಬೇಕಾರೆ ಒಂದು ಹೆಸರನ್ನ ನಾನು ತಗೋಳ್ಬೋದು ಹಾಗಾಗಿ ಮತ್ತು ನಮಗೆ ಡ್ರಾಯಿಂಗ್ ಟೀಚರ್ಸ್ ಫರ್ಸ್ಟ್ಯಿಂದನೂ ಇರಲಿಲ್ಲ ನಮ್ಮ ಸ್ಕೂಲಲ್ಲಿ ನಾನು ಮಕ್ಕಳಿಗೆ ಡ್ರಾಯಿಂಗ್ ಹೇಳ್ಕೊಡ್ಬೇಕಾದ್ರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರ್ಗೂನು ನಾನೇ ಡ್ರಾಯಿಂಗ್ ಹೇಳಿ ಕೊಡ್ತಾಯಿದ್ದೆ ವನ್ ಟು ಥ್ರೀ ನಂಬರ್ಸ್ಸಲ್ಲಿ ಡ್ರಾಯಿಂಗ್ ಬರಿಯೋದು ಅ ಆ ಇ ಈ ಯಲ್ಲಿನ ಡ್ರಾಯಿಂಗ್ಸ್ ಬರಿಯೋದು ಮತ್ತು ಕೆಲವು ನಂಬರ್ಸ್ನೆಲ್ಲ ಸೇರಿಸಿ ಕೆಲವು ಲೆಟರ್ಸ್ನೆಲ್ಲ ಸೇರಿಸಿ ಡ್ರಾಯಿಂಗ್ ಬರಿಯೋದು ಉದಾಹರಣೆಗೆ ಎಲ್ ಎಮ್ ಎಮ್ ಎಲ್ ನ ಎಲ್ ಡಬಲ್ ಎಮ್ ಅಲ್ಲಿ ನಾವು ಒಂದು ಮೌಸ್ನ ಮಾಡ್ಬೋದು ಅದೇ ರೀತಿ ವನ್ ಫೋರ್ ಥ್ರೀ ವನ್ ತ್ರಿಬಲ್ ಸೆವೆನ್ ಇದರಲ್ಲೆಲ್ಲ ಡಾಗ್ದು ಚಿತ್ರ ಬರಿಬೋದು ಈ ಥರ ಕೆಲವೊಂದೆಲ್ಲ ನ್ಯೂಮರಿಕಲ್ ಡ್ರಾಯಿಂಗ್ಸ್ ಇರ್ತವೆ ಕೆಲವೊಂದೆಲ್ಲ ಡಿಸೈನ್ಸ್ ಇರ್ತಾವೆ ರಂಗೋಲಿ ಹಾಕೋದನ್ನು ಸಹ ಒಂದು ಕಲೆ ಅಂತ ಕರಿತೀವಿ ರಂಗೋಲಿಗಳಲ್ಲೂ ಸಹ ನ ಚಿತ್ರಕಲೆ ಯಾರು ಬರಿತಾರೆ ಅವ್ರು ತುಂಬ ಚೆನ್ನಾಗಿ ರಂಗೋಲಿನು ಹಾಕ್ತಾರೆ ಯಾರು ಸುಂದರವಾದ ರಂಗೋಲಿ ಬಿಡಿಸ್ತಾರೋ ಅವ್ರ ಜೀವನನು ಚೆನ್ನಾಗಿರುತ್ತೆ ಅನ್ನೋದು ಪ್ರತೀತಿ ಇದೆ ಹಾಗಾಗಿ ನಾವು ಚಿತ್ರಕಲೆ ಅಂತ ತಗೊಂಡಾಗ ಅದನ್ನ ಬರೀ ಗೆರೆಗಳಿಗೆ ಮಾತ್ರ ಸೀಮಿತ ಮಾಡಕ್ಕೆ ಆಗೋದಿಲ್ಲ ಚಿತ್ರಕಲೆಗಳ ಮುಖಾಂತರ ಅವರ ಜೀವನ ಹೇಗಿದೆ ಅನ್ನೋದನ್ನು ಸಹ ನಾವು ನಿರ್ಧಾರ ಮಾಡೊದಕ್ಕೆ ಅನುಕೂಲ ಆಗುತ್ತೆ ಸೈಕಾಲಜಿಯಲ್ಲಿ ಇದೊಂದು ತಂತ್ರ ಇದೆ ಅವರಿಗೆ ಒಂದು ಪೆನ್ನು ಮತ್ತು ಪೇಪರ್ ಕೊಟ್ಟು ಅವ್ರು ಏನು ಬರಿತಾರೆ ಅದ್ರ ಮೂಲಕ ಅವರ ವ್ಯಕ್ತಿತ್ವನ ಮತ್ತು ಅವ್ರ ಜೀವನದಲ್ಲಿ ಆಗಿರ್ತಕ್ಕಂಥ ನೋವನ್ನು ಅಥವಾ ಅವ್ರ ವಾಸ್ತವ ಅಂಶ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳ್ತಾರೆ ಮತ್ತು ಆರ್ಟ್ ಬೇಸ್ಡ್ ಥೆರಪಿ ಅಂತ ಇದೆ ಆರ್ಟ್ ಬೇಸ್ಡ್ ಥೆರಪಿಯಲ್ಲಿ ಕೆಲವು ಚಿಕಿತ್ಸೆಗಳನ್ನು ಸಹ ಮಾಡ್ತಾರೆ ಡ್ರಾಯಿಂಗಲ್ಲಿ ಅವ್ರ ಮನ್ಸಲ್ಲಿರ್ತಕ್ಕಂಥ ಭಾವನೆಗಳ್ನ ಹೇಳಕ್ಕೆ ಬರಲ್ಲ ಬಂದಿಲ್ಲ ಅಂತ ಅಂದಾಗ ಒಂದು ಚಿತ್ರದ ಮೂಲಕ ತೋರಿಸುದ್ರೆ ಅದನ್ನು ಯಾರಾದರೂ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದರು ಸಹ ಅದು ಅವರ ಮಾನಸಿಕ ಭಾವನೆಗೆ ತೀರಾ ಹತ್ತಿರ ಇತ್ತು ಅನ್ನೋದಾದರೆ ಅದು ಹೊಂದಾಣಿಕೆ ಆಯಿತು ಅನ್ನೋದಾದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂತಹ ಎಲ್ಲ ಒತ್ತಡಗಳು ಹೊರಗಡೆ ಬರುತ್ತೆ ರಿಲ್ಯಾಕ್ಸ್ ಆಗ್ತಾರೆ ಇದನ್ನು ಆರ್ಟ್ ಬೇಸ್ಡ್ ಥೆರಪಿ ಅಂತ ಕರೀತಾರೆ ಇದರಲ್ಲಿ ಮ್ಯೂಸಿಕ್ ಇನ್ಟ್ರುಮೆಂಟ್ಸ್ನ ಬಳಕೆ ಮಾಡಿಕೊಳ್ತಾರೆ ಇಲ್ಲ ಅಂತಲ್ಲ ಆದ್ರೆ ಹೆಚ್ಚಾಗಿ ಡ್ರಾಯಿಂಗ್ಸ್ನ ಬಳಕೆ ಮಾಡಿಕೊಳ್ತಾರೆ ಒಂದೇ ಬಣ್ಣದ ಬಣ್ಣ ಕೊಟ್ಟು ಡ್ರಾಯಿಂಗ್ ಮಾಡೋದರಿಂದ ಹಲವಾರು ಬಣ್ಣಗಳ ಸಮ್ಮಿಶ್ರಣದ ಡ್ರಾಯಿಂಗ್ ಮಾಡೋದರಿಂದ ಮತ್ತು ಪೆನ್ಸಿಲ್ನೇ ಬರಿದಿರ ಡ್ರಾಯಿಂಗ್ ಬರಿದು ಸಹ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಒಂದು ಥೆರಪಿ ಅಂತಾರೆ ಚಿಕಿತ್ಸೆ ಅಂತಾರೆ ಚಿತ್ರಕಲೆಗಳ ಬಿಡಿಸೋದರ ಮೂಲಕ ಸಹ ಕೆಲವು ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅನ್ನೋದು ಪ್ರತೀತಿ ಇದೆ ಇದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಆರ್ಟ್ ಬೇಸ್ಡ್ ಥೆರಪಿ ಎ ಬಿ ಟಿ ಅಂತ ಕರಿತೀವಿ ಎ ಬಿ ಟಿ ಅಂದರೆ ಆರ್ಟ್ ಬೇಸ್ಡ್ ಥೆರಪಿ ಅಂತ ಡ್ರಾಯಿಂಗ್ಯಿಂದ ತುಂಬ ಅನುಕೂಲಗಳು ಇದ್ದಾವೆ ಧನ್ಯವಾದಗಳು ಸ್ನೇಹಿತರೆ